ಅಲೋ ಹೌದು ಹೇಳಿ ಹಾಂ ಸರ್ ನೋಡಿ ನಿಮ್ಗೆ ಯಾವ್ದು ಬೇಕು ಮ್ಯಾಂಗೋ ಮಾಲ್ಗೊವಾ ಬೇಕಾ ಅಥವಾ ಬೇರೆ ಯಾವ ಥರದ್ದಾದರೂ ಮ್ಯಾಂಗೋಲಿ ಕೆಜಿ ಬಂದು ಅದು ಆಕ್ಚುಲಿ ಅದು ಮಾಲ್ಗೊವ ಬಂದು ಅಂಡ್ರೆಡ್ ರುಪೀಸ್ ಬೀಳುತ್ತೆ ಅದು ಸಾಯಂಕಾಲ ಅಂದರೆ ನಿಮಗೆ ಫ್ರೆಶ್ ಐಟೆಮ್ಗಳೆಲ್ಲ ಸಾಯಂಕಾಲ ಬರುತ್ತೆ ಇವಾಗ ಬೆಳಗ್ಗೆ ಆದ್ರೂ ಹಾಂ ಈಗ ಆಲ್ರೆಡಿ ಆ ಐಟಂ ಎಲ್ಲ ಸ್ವಲ್ಪ ಇದಾಗಿರುತ್ತೆ ಸೇಲ್ ಮಾಡಿರೋದರಿಂದ ನೀವು ಸಾಯಂಕಾಲ ಬಂದರೆ ಒಳ್ಳೆಯ ಫ್ರೆಶ್ ಐಟಮ್ಗಳು ನಮ್ಗೆ ಏನಾಗತ್ತೆ ಅಂದರೆ ಬರುತ್ತಲ್ಲ ಆ ಟೈಮಲ್ಲಿ ಬೇಕಾದರೆ ಖಂಡಿತವಾಗಿಯೂ ನೀವು ಕೇಳಿದಂಥ ಒಳ್ಳೆಯ ಬಾಳೆಹಣ್ಣು

ಬನಾನಾ ಬಂದು ಇವತ್ತಿನ ರೇಟ್ ನಡಿತಾ ಇರೋದು ಸೆವೆಂಟಿ ರುಪೀಸ್ ನಡಿತಾ ಸೆವೆಂಟಿಯಿಂದ ಎಪ್ಪತ್ತರಿಂದ ಎಪ್ಪತ್ತೈದು ನಡಿತಾ ಇದೆ ಕನಿಷ್ಠ ನೀವು ತಗೊಳ್ಳೋದರಿಂದ ಒಂದು ಎಪ್ಪತ್ತು ರೂಪಾಯ್ಗೆ ನಾವು ಹಾಕೊಡ್ತೀವ್ ಸರ್ ಖಂಡಿತ ಖಂಡಿತ ಸರ್ ಒಳ್ಳೆಯ ಒಳ್ಳೆ ಖಂಡಿತ ನಾವು ಹತ್ತು ಗಂಟೆಗಂಟ ಅಂಗಡಿ ಓಪನ್ ಮಾಡಿರ್ತೀವಿ ಹಾಂ ಖಂಡಿತ್ವಾಗಿ ಬನ್ನಿ ಉತ್ತಮವಾದಂಥ ಒಳ್ಳೆಯ ಹಣ್ಣುಗಳನ್ನು ಅದು ನೀವು ಬೆಳಗ್ಗೆ ನಾವು ಅಂಗಡಿ ತೆಗೆಯೋದು ಒಂಬತ್ತೂವರೆ ಮೇಲೆ ಆಗುತ್ತೆ ನೀವು ಒಂದು ಐಡಿಯಾ ಮಾಡಿ ಏನಾಗಲ್ಲ ರಾತ್ರಿ ತಗೊಂಡೋಗಿ ಇಟ್ಕೊಂಡ್ರೂ ಹಾಂ ಹಣ್ಣಗಳು ಒಳ್ಳೆಯ ಫ್ರೆಶ್ ಆಗಿರುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿ ಇರುವಂಥ ಹಣ್ಣುಗಳೇ ಹಾಂ ಹಾಂ ಹಾಂ ಓಕ್ ಖಂಡಿತ್ವಾಗಿ ಬನ್ನಿ ಸರ್ ಎಲ್ಲ ರೀತಿ ಫ್ರೂಟ್ಸ್ಗಳಿದೆ ಮ್ಯಾಂಗೋ ಇದೆ ಬನಾನಾ ಇದೆ ಗ್ರೇಪ್ಸ್ ಇದೆ ಸಪೋಟಾ ಇದೆ ಪಪ್ಪಾಯಿ ಇದೆ ಖಂಡಿತ ಖಂಡಿತ ಖಂಡಿತ ಖಂಡಿತ ಬನ್ನಿ ಸರ್ ಒಳ್ಳೆಯ ರೀತಿಲಿ ಮಾಡಿಕೊಡೋಣ ಹಾಂ ಓಕ್ ಓಕೆ ಸರ್ ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು